ಬಳ್ಳಾರಿ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಮತ್ತು ಅವಕಾಶಗಳು ಸಿಗೋದಾದರೆ ಶಾಲೆಗಳು ಕಾಲೇಜ್ಗಳು ವಿಶ್ವವಿದ್ಯಾಲಯ ಕೌಶಲ್ಯ ತರಬೇತಿ ಶಾಲಾ ಶುಲ್ಕಗಳು ಕೈಗೆಟುಕುವಂತಿವೆ ಅಂತ ಯೋಚನೆ ಮಾಡೋ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ ಇವತ್ತು ನಾ ಬಳ್ಳಾರಿ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳಂತ ನೋಡೋದಾದರೆ ನಾವು ಪ್ರೈಮರಿ ಸ್ಕೂಲಿಂದ ಹಿಡ್ದು ಅಂದರೆ ಕೆ ಜಿಯಿಂದ ಪಿ ಜಿವರೆಗೂ ಅಧ್ಯಯನ ಮಾಡಬೇಕಾಗತ್ತೆ ಬಹಳ ಮುಖ್ಯವಾಗಿ ನಮಗೆ ಕಿಂಡ್ರ್ಗಾರ್ಟನಿಂದ ಶುರುವಾಗಿ ಪೋಸ್ಟ್ ಗ್ರಾಜುವೇಷನ್ವರೆಗೂ ಹೇಗೆ ಒಂದು ಈ ರಂಗಭೂಮಿ ಅಥವಾ ಸಾಮಾನ್ಯ ಶಿಕ್ಷಣ ನಿಲ್ಕೋಕ್ಕೆ ಸಾಧ್ಯತೆಯಿದೆ ಅನ್ನೋದನ್ನು ಗಮನಿಸ್ಬೇಕು ನಾವು ಇಲ್ಲಿ ಈ ಸಾಮಾನ್ಯ ಶಿಕ್ಷಣ ಮತ್ತು ಖಾಸಗೀಕರಣದ ಶಾಲೆ ಕಾಲೇಜುಗಳಲ್ಲಿ ಇರತಕ್ಕಂಥ ಶಿಕ್ಷಣದ ವ್ಯವಸ್ಥೆ ಬಹಳ ಅಧೋಗತಿ ಬಂದೋಗಿದೆ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳು ಏನು ಕಲಿತಾರೋ ಬಿಡ್ತಾರೋ ಗೊತ್ತಿಲ್ಲ ಆದರೆ ತಮ್ಮ ಬದುಕನ್ನು ಕಟ್ಕೊಳ್ತಕ್ಕಂಥ ಒಂದು ಭದ್ರವಾಗಿರ್ತಕ್ಕಂಥ ಧೈರ್ಯವನ್ನು ಆ ಆತ್ಮಸ್ಥೈರ್ಯವನ್ನು ಅವ್ರು ಕಂಡ್ಕೊಳಕ್ಕೆ ಸಾಧ್ಯತೆ ಇದೆ ಆದರೆ ಕಾಳಿಗೆ ಖಾಸಗಿ ಶಾಲೆಗಳಲ್ಲಿ ಮಕ್ಕಳಿಗೆ ಒಂದು ನಿರ್ದಿಷ್ಟವಾಗಿರ್ತಕ್ಕಂಥ ಚೌಕಟ್ಟಾಕಿ ಒಂದು ಸಿದ್ದ ಮಾದರಿಯ ಅವರಿಗೆ ತರಬೇತಿಗಳನ್ನು ಕೊಡೋದ್ರ ಮೂಲಕ ಅಲ್ಲಿ ಶಿಕ್ಷಣ ಸಿಗುತ್ತೆ ಹಾಗಾಗಿ ಇಲ್ಲಿ ಬಳ್ಳಾರಿ ಜಿಲ್ಲೆ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ವಿ ವಿ ಸಂಘದ ವಿಶ್ವ ವೀರಶೈವ ವಿದ್ಯಾವರ್ಧಕ ಸಂಘಗಳಾಗಿರ್ಬೋದು ಬಸವರಾಜೇಶ್ವರಿ ಸಮೂಹ ಸಂಸ್ಥೆಗಳಾಗಿರ್ಬೋದು ಮತ್ತು ಈ ವಿಶ್ ವಿಜಯನಗರ ಶ್ರೀಕೃಷ್ಣದೇವ ವಿಶ್ವವಿದ್ಯಾಲಯ ಆಗಿರ್ಬೌದು ಬೇರೆ ಬೇರೆಯವು ವೀರಶೈವ ಮಹಾವಿದ್ಯಾಲಯ ಖಾಸಗೀಕರ್ಣದ ಜೊತೆ ಒಂದು ಅಸ್ತಿತ್ವವನ್ನು ಅಸ್ಮಿತೆಯನ್ನು ಪ್ರಾದೇಶಿಕ ಜನರ ಆ ಸಮಸ್ಯೆಗಳಿಗೆ ಅನುಗುಣವಾಗಿ ಅದು ತನ್ನ ಬದುಕನ್ನು ಕಟ್ಟಿಕೊಳ್ತಾಯಿದೆ ಆ ಕಟ್ಟಿಕೊಡ್ತಾಯಿದ್ದಾರೆ ಕೂಡ ಅಂತಹ ಒಂದು ವಿಶ್ವವಿದ್ಯಾಲಯಗಳು ಮತ್ತು ಅಂತಹ ಶಿಕ್ಷಣ ಸಂಸ್ಥೆಗಳು ಈ ಭಾಗಕ್ಕೆ ಅವಶ್ಯಕವಾಗಿದೆ ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ಅವ್ಕಾಶಗಳು ನೋಡೋದಾದರೆ ಯಾವ್ಯಾವ ರೀತಿ ನೋಡ್ಬೌದು ಇಲ್ಲಿ ಹೀರದ ಸುಗಮ ಶಾಲೆ ಬಸವರಾಜೇಶ್ವರಿ ಸಮೂಹ ಮಾಧ್ಯಮ ಪಿಪಿಲ್ ಟ್ರೀ ಶಾಲೆ ವಿಸ್ಡಮ್ಲ್ಯಾಂಡು ಸ್ಥಳೀಯ ಒಂದಿಷ್ಟು ಶಿಕ್ಷಣ ಸಂಸ್ಥೆಗಳು ತಮ್ಮದೇ ಆದ ಸೊಸೈಟಿಗೆ ಕಾಂಟ್ರಿಬ್ಯುಶನ್ ಕೊಡೋದ್ರ ಮೂಲಕ ಅವು ಈಗಲೂ ತಮ್ಮ ಗಟ್ಟಿತನವನ್ನು ಉಳಿಸ್ಕೊಂಡಿದೆ ಅಂತಹ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಪರಿಗಣಿಸೋದಾದರೆ ಅಷ್ಟೂ ನೋಡಬಹುದು ವಿಸ್ಡಮ್ಲ್ಯಾಂಡು ಗ್ರಾಮೀಣ ಭಾಗದ ಜನರ ಸಾಂಸ್ಕೃತಿಕ ಮತ್ತು ಶೈಕ್ಷಣಿಕ ವಲಯಕ್ಕೆ ಸಂಬಂಧಪಟ್ಟಾಗೆ ಕೆಲಸವನ್ನ ಮಾಡ್ತಾ ಇದೆ ಇಷ್ಟ ಪಡುವ ಕೋರ್ಸುಗಳಲ್ಲಿ ನಮ್ಮಲ್ಲಿ ಸಂಗೀತ ಸಂಗೀತ ನೃತ್ಯ ಈ ಥರ ಸಾಂಸ್ಕೃತಿಕ ಶಿಕ್ಷಣಗಳು ಬಹಳ ಕಡಿಮೆ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಾದರೆ ಸರಳಾದೇವಿ ಸಚಿತ್ ಸತೀಶ್ಚಂದ್ರ ಅಗರ್ವಾಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಒಂದಿದೆ ಆ ಕಾಲೇಜು ಬಹಳ ಮುಖ್ಯವಾಗಿ ನಾಟಕ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ಭಿನ್ನವಾಗಿರ್ತಕ್ಕಂಥ ಒಂದು ಆಯಾಮವನ್ನು ನೀಡೋದರಲ್ಲಿ ಬಹಳ ಮುಂದುವರೆದಿದೆ ಅದೇ ರೀತಿ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯದ ಆ ನಾಟಕ ವಿಭಾಗ ಜರ್ನಲಿಸಮ್ ಪತ್ರಿಕೋದ್ಯಮ ವಿಭಾಗ ಇವು ಕೂಡ ಬೇರೆ ಬೇರೆ ರೀತೀಲಿ ಇದು ಮಾಡ್ತಿದ್ದಾವೆ ಅಂದರೆ ಸಪೋರ್ಟ್ ಮಾಡ್ತಿದ್ದಾವೆ ಇಲ್ಲಿ ಇವರು ಈ ಬಳ್ಳಾರಿ ಜಿಲ್ಲೆಯ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಈ ಭಾಗದ ಹೈದ್ರಾಬಾದ ಹಿಂದುಳಿದ ಪ್ರದೇಶದ ಭಾಗದ ಜನರಿಗೆ ಬಹಳ ಅನುಕೂಲವಾಗಿ ತಮ್ಮ ಕಾರ್ಯವನ್ನು ನಿರ್ವಹಿಸ್ತಿದಾವೆ ಸೊ ಅವ್ಗಳನ್ನ ನೋಡ್ತಾ ಹೋದ್ರೆ ನಮಗೆ ಬಹಳ ಖುಷಿ ಅನ್ಸತ್ತೆ ಬೇಕು ಶಿಕ್ಷಣ ಸಂಸ್ಥೆಗಳಿಲ್ಲದೆ ಇದ್ದರೆ ಯಾವುದೇ ಒಂದು ಉದ್ಯೋಗದ ಭರವಸೆ ಬದುಕಿನ ಭರವಸೆಗಳು ಅವೆಲ್ಲ ನಿಲ್ಕೋಕ್ಕೆ ಸಾಧ್ಯತೆ ಇರೋ ಆಗೋಲ್ಲ ಸೊ ಹಾಗಾಗಿ ಈ ಭಾಗದ ಶಿಕ್ಷಣ ಸಂಸ್ಥೆಗಳು ಬಹಳ ಮುಖ್ಯವಾಗಿ ಇಲ್ಲಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ ಅಂತ ನೋಡಬಹುದು ನಾವು ನೀವು ಈ ಒಂದು ಶಾಲಾ ಶುಲ್ಕಗಳು ಅಂತ ಬಂದಾಗ ಸರ್ಕಾರದಿಂದ ಸ್ಕಾಲರ್ಷಿಪ್ ಯೋಜನೆಯಿದೆ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಕೊಡ್ತಾ ಇದ್ದಾರೆ ಅದಾದ ಮೇಲೆ ಈ ಅವ್ರಿಗೆ ಮತ್ತೆ ಪ್ರಾರಂಭದ ಎರಡು ಹಂತದ ಅಥವಾ ಮೂರು ಹಂತದ ಶುಲ್ಕವನ್ನು ನೀಡ್ತಾ ಇದ್ದಾರೆ ಆ ಥರ ನೀಡೋದರಿಂದ ಅವ್ರಿಗೆ ಯಾವುದೇ ಒಂದು ಸಂದಿಗ್ದ ಪರಿಸ್ಥಿತಿ ಉಂಟಾಗೋಲ್ಲ ಸೊ ಹಾಗಾಗಿ ಅದು ವ್ಯವಸ್ಥಿತವಾಗಿ ಒಂದು ಬೆಳೆಯಕ್ಕೆ ಸಾಧ್ಯತೆ ಆಗುತ್ತೆ ಅಂತೇಳಿ ನೋಡಬಹುದು ಮತ್ತೆ ಇಲ್ಲಿ ಈ ಭಾಗದ ಸಾಂಸ್ಕೃತಿಕವಾಗಿ ಶೈಕ್ಷಣಿಕ್ವಾಗಿ ಶಾಲಾ ಕಾಲೇಜುಗಳು ವಸತಿ ನಿಲಯಗಳು ಸಾಕಷ್ಟು ಮೊರಾರ್ಜಿ ವಸತಿ ಶಾಲೆ ಏಕಲವ್ಯ ಮಾದರಿ ಶಾಲೆ ಮತ್ತು ರೆಸಿಡೆನ್ಸಿ ಪಬ್ಲಿಕ್ ಶಾಲೆಗಳು ಈ ಭಾಗದಲ್ಲಿ ಸಾಕಷ್ಟು ಇವೆ ಅವುಗಳನ್ನ ಕೂಡ ನಾವು ಗಮನಿಸ್ತಾ ಹೋದ್ರೆ ಅವು ಈ ದೇ ಈ ವ್ ಈ ಭಾಗದ ಅಂದರೆ ಗಡಿಭಾಗದ ಗ್ರಾಮೀಣ ಭಾಗದ ಈ ಹಿಂದುಳಿದ ಪ್ರದೇಶದಲ್ಲಿ ಶೈಕ್ಷಣಿಕ್ವಾಗಿ ಬಹಳ ಅವ್ಕಾಶಗಳನ್ನ ನೀಡ್ತಾಯಿದಾವೆ ಅವು ಮತ್ತು ಇಷ್ಟಪಡೋ ಕೋರ್ಸುಗಳು ಇಲ್ಲದೆ ಇದ್ರೂ ಕೂಡ ನಾವು ಉನ್ನತವಾದ ಶಿಕ್ಷಣ ಪಡಿಯೋಕ್ಕೆ ಸಾಧ್ಯತೆ ಇದೆ ಆ ಪ ಶಿಕ್ಷಣ ಕೂಡ ನಾವು ಈ ಭಾಗದಿಂದ ಬೇರೆ ಭಾಗಕ್ಕೆ ಹೋಗೋದ್ರ ಮೂಲಕ ಆ ಅದನ್ನು ನಾವು ಉಳ್ಸ್ಕೊಂಡು ಬೆಳ್ಸ್ಕ್ಯಂಡು ಹೋಗ್ತಾಯಿದ್ದೀವಿ ಇಲ್ಲಿ ಶೈಕ್ಷಣಿಕವಾಗಿ ಸಾಕಷ್ಟು ಜನರು ತಮ್ಮದೇ ಆದ ರೀತಿಯಲ್ಲಿ ಒಂದು ಕೊಡುಗೆಯನ್ನ ಕೊಡೋದ್ರ ಮೂಲಕ ಮತ್ತು ಒಂದು ಪರಂಪರೆಯನ್ನು ಬೆಳೆಸೋದ್ರ ಮೂಲಕ ಅವರು ಇಲ್ಲಿ ಒಂದು ನಿರಂತರವಾಗಿ ಹೋರಾಟ ಮಾಡ್ತಾ ಒಂದು ಪ್ರಕ್ರಿಯೆ ನಡೆದಿದೆ ವಿಶ್ವವಿದ್ಯಾಲಯಗಳು ಕೌಶಲ ತರಬೇತಿ ಟೈಲರಿಂಗಿದೆ ಕಂಪ್ಯೂಟ್ರ್ ತರಬೇತಿ ಇದೆ ಕಾರ್ ಡ್ರೈವಿಂಗಿದೆ ಆಮೇಲೆ ವೈಜ್ಞಾನಿಕವಾಗಿ ಹೇಗೆ ಸಂಸ್ಕರಣ ಮಾಡ್ತಕ್ಕಂಥ ರಸ ವಿಜ್ಞಾನಗಳು ಬೇರೆ ಬೇರೆ ಎಲ್ಲ ಪ್ರಕಾರಗಳನ್ನು ಕೂಡ ಇಲ್ಲಿ ಗಮನಿಸ್ಬೌದು ನಾವು ಇಷ್ಟನ್ನು ಮಾತ್ರ ನಾವು ಇಲ್ಲಿ ಕೊಡೋಕ್ಕೆ ಸಾಧ್ಯತೆಯಿದೆ ಪಡಿಯಕ್ಕೆ ಸಾಧ್ಯತೆ ಇದೆ ಈ ನಿಟ್ಟಿನಲ್ಲಿ ನಾವೆಲ್ರೂ ಕೂಡ ಶಿಕ್ಷಣಕ್ಕೆ ಬಹಳ ಮಹತ್ವ ಕೊಟ್ಟಿದ್ದರಿಂದ ಬಳ್ಳಾರಿ ಭಾಗದ ಶೈಕ್ಷಣಿಕ ವಲಯ ಬಹಳ ಬೃಹತ್ತಾಗಿ ಒಂದು ಬಂಡವಾಳ ಮತ್ತು ಪ್ರಗತಿಪರವಾಗಿ ಬೆಳೆದಿರೋದನ್ನ ಗಮನಿಸಬಹುದಾಗಿದೆ ಇದು ಈ ಭಾಗದ ಶೈಕ್ಷಣಿಕ ಪ್ರಮುಖ ಶಿಕ್ಷಣ ಸಂಸ್ಥೆಗಳು ಈ ಭಾಗದ ಜನ್ರಿಗೆ ನೀಡ್ತಕ್ಕಂಥ ಒಳ್ಳೆಯ ಅವಕಾಶಗಳು ಶಾಲಾ ಕಾಲೇಜುಗಳಾಗಿರ್ಬೌದು ವಿಶ್ವವಿದ್ಯಾಲಯಗಳಾಗಿರ್ಬೋದು ಎಲ್ಲವೂ ಕೂಡ ತಮ್ಮದೇ ಆದ ರೀತಿಯಲ್ಲಿ ಕೊಡುಗೆಯನ್ನ ಕೊಟ್ಟಿವೆ ಅಂತಹ ಕೊಡುಗೆ ನೀಡಿದ ಈ ಶಿಕ್ಷಣ ಸಂಸ್ಥೆಗಳು ಶೈಕ್ಷಣಿಕ್ವಾಗಿ ನಮ್ಮೆಲರಿಗೂ ಅನುಕೂಲವಾಗಿವೆ ಅಂತ ಹೇಳಬಹುದು ಇದು ಬಹಳ ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದ ಹಿಂದುಳಿದ ಭಾಗದ ಆಗಿರೋದರಿಂದ ಇಲ್ಲಿ ಶಿಕ್ಷಣ ಇಂಪಾರ್ಟೆಂಟ್ಸು ಕೊಡ್ತಾ ಇಲ್ಲ ಬಾಲ್ಯವಿವಾಹ ಬಾಲ ಕಾರ್ಮಿಕ ಪದ್ದತಿಗಳು ಇನ್ನೂ ನಿರಂತರವಾಗಿವೆ ಅವುಗಳೆಲ್ಲ ಹೋಗ್ಲಾಡಿಸ್ಬೇಕು ಅದಕ್ಕಾಗಿ ನಾವು ಮತ್ತೆ ಕಟ್ಟಿ ನಿಟ್ಟಿ ಬೆಳೆಸೋದ್ರಲ್ಲಿ ಪ್ರಯತ್ನ ಮಾಡಬೇಕಂತ ಕೇಳಿಕೊಳ್ತಾ ಇದ್ದೇನೆ